ಈಗ ನೋಡ್ರಿ ಸೊಳ್ಳೆಗಳು ಹೆಂಗೆ ಬರ್ತವಂದ್ರೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ರಜಾ ಕಚ್ಡಾದು ಮುಸ್ರೆ ಅದು ಏನು ಬಿ ನಾವು ಬೀಳ್ಗೊಳ್ಬಾಡ್ದು ಅದು ಸೊಳ್ಳೆ ಕಚ್ಡಾದು ಬೀಳೋದ್ರಲ್ಲಿಂದ ಸೊಳ್ಳೆಗಳು ಆಗ್ತವ್ ಸೊಳ್ಳೆಗಳು ಆಗ್ಬಾಡ್ದು ಅಂದರೆ ನಾವು ಮನೆ ಸುತ್ತಮುತ್ತ ಎಲ್ಲ ಹೊರಗೆ ಆಜುಬಾಜು ಎಲ್ಲ ಕ್ಲೀನ್ ಇಟ್ಕೋಬೇಕು ಕ್ಲೀನ್ ಇಟ್ಕೋಬೇಕು ಅದೆಲ್ಲ ಕಚ್ಡ ಎಲ್ಲ ಉಡ್ಗಿ ಮಟ್ಟೆವು ಎಕ್ಕಡ ಹೊರಗೆ ಬಿಸಾಡಿದೆವು ಅಂದ್ರೂ ಬೀ ಅಲ್ಲೂ ಬೀ ನಾವು ಹಾಕಿದ್ದಿಂದ ರಜಾ ಕಚ್ಡಾಕ ಮತ್ತೆ ಅಲ್ಲೂ ಬಿ ಸೊಳ್ಳೆ ಆಗ್ತವ್ ಅಲ್ಲೂ ಬೀ ಸೊಳ್ಳೆ ಅದು ಆಗ್ಬಾರ್ದು ಅಂದ್ರೆ ಪೂ ಎಲ್ಲ ಇಟ್ಟಿದ್ದೆವು ಅಲ್ಲೂ ಬಿ ಜಾಸ್ತಿ ದಿನ ಇರ್ಬಾರ್ದು ಅಲ್ಲಿಂದ ನಾವು ಎತ್ತಿ ಹಾಕ್ಬೇಕಂದ್ರೆ ಮುನ್ಸಿಪಾಲ್ಟಿಯವ್ರಿಗ್ ಅವ್ರಿಗೆ ಹೇಳಿ ಎತ್ತಿ ಹಾಕ್ರಿ ಹಿಂಗ ಸೊಳ್ಳೆವ್ ಆಗ್ತಾವ ಅಂತ ಹೇಳಿ ಹೇಳ್ಬೇಕು ನಾವು ಹಂಗೆ ಹಂಗೆ ಇಟ್ಕೊಂಡೇವಂದ್ರೆ ಸೊಳ್ಳೆ ಬರಲ್ಲ ಅದೇ ಜಾಸ್ತಿ ಕಚ್ಡ ಅದರಿಂದ ಸೊಳ್ಳೆ ಬಂದವು ನಮ್ಗೆ ಈಗ ಮನ್ಷರಿಗೆ ಕಚ್ಚಿದೋ ಅಂತ ತಿಳ್ಕೊಳ್ಳಿ ಕಚ್ಚಿದ್ರ ಹಿಂಗ ಡೆಂಗೂ ಮತ್ತು ಮಲೇರಿಯಾ ಅಂಥ ರೋಗಗಳು ಬರ್ತವೆ ಅವು ಬರ್ಬಾರ್ದಂದ್ರ ನಾವು ಸ್ವಚ್ಛ ಇಕ್ಬೇಕು ಸ್ವಚ್ಛ ಇಡ್ಬೇಕು ನೀಟ್ ಇಡ್ಬೇಕು ಮತ್ತು ಅದರಿನ್ ಹೆಂಗೆ ಸೊಳ್ಳೆ ಕಡಿತದಿಂದ ಹೆಂಗ್ ನಾವು ಇದು ಆಗ್ಬೇಕು ಅನ್ನದು ಮಾಡ್ಬೇಕು ಮತ್ತು ಸೊಳ್ಳೆ ಮಲೇರಿಯಾ ಡೇಂಗೂ ಬಂದ್ವು ಅಂದ್ರೂ ಬಿ ಒಂದು ವೇಳೆ ಸೊಳ್ಳೆದಲ್ಲಿಂದ ಬಂದ್ವು ಅಂದ್ರೆ ಅದಲಿಂದ ನಾವು ಹೆಂಗ್ ತಡೆಗಟ್ಟಬೇಕು ಮಲೇರಿಯಾ ಅದು ಸೊಳ್ಳೆ ಡೆಂಗು ಅದು ಬರಲ್ದೆ ಹೆಂಗೆ ತಡೆಗಟ್ಬೇಕಂದ್ರೆ ಎಲ್ಲ ಸ್ವಚ್ಛ ಇಡ್ಬೇಕು ಒಂದು ವೇಳೆ ಬಂದ್ವು ಅಂದ್ರೂ ಬಿ ನಾವು ಫಸ್ಟು ನಮಗ್ ಜ್ವರ ಅದು ಬರ್ತವೆ ಜ್ವರ ಚಳಿ ಅದು ಬರ್ತವೆ ಬಂದರೆ ನಾವು ಫಸ್ಟ್ ಹಾಗೆ ಕೂರ್ಬಾರ್ದು ಯಾಕೋ ಹಿಂಗೆ ಆಗ್ಲತ್ತದ್ ಅಂತ ಹೇಳಿ ಡಾಕ್ಟ್ರಿಗೆ ತೋರಿಸ್ಬೇಕ್ ಡಾಕ್ಟ್ರಿಗೆ ತೋರಿಸಿ ನೋಡಬೇಕು ಡೆಂಗೂ ಜ್ವರ ಏನಾರೂ ಬಂದಾವ ಹೆಂಗೆ ಅನ್ನದ್ ಒಂದು ವೇಳೆ ಬಂದಿವೆ ಅಂದರೆ ನಾವು ಅವ್ರಿಂದ ಟ್ರೀಟ್ಮೆಂಟ್ ತಗೋಬೇಕು ತಗೋಬೇಕು ಮತ್ತು ನಾವೆಲ್ಲ ಸ್ ಸುತ್ತಮುತ್ತ ಸ್ವಚ್ಛ ಇಡ್ಬೇಕು ಅದಲಿಂದ ಸೊಳ್ಳೆ ಬರಲ್ದಪ್ಲೆ ಸೊಳ್ಳೆ ಅವು ಬರಲ್ದಪ್ಲೆ ಸ್ವಚ್ಛಾಗಿ ನೋಡ್ಕೋಬೇಕು ಮತ್ತು ಒಂದು ವೇಳೆ ನಮಗ್ ಡೆಂಗೂ ಅವು ಏನಾರ ಮಲೇರಿಯಾ ಬಂದ ಮೇಲೆ ಟ್ರೀಟ್ಮೆಂಟ್ ತಕೊಂಡು ನಾವು ಇದು ಮಾಡ್ಬೇಕು ಆರೋಗ್ಯವಾಗಿರ್ಬೇಕು ಗಿಡ ಗಿಡ ಬೆಳೆಸೋದರಿಂದ ಬೆಳೆಸಬೇಕು ಗಿಡ ಬೆಳೆಸ್ಬೇಕು ಒಳ್ಳೆಯ ಗಾಳಿ ಬರ್ತದೆ ಗಾಳಿಯಿಂದ ನಮಗ್ ಶುದ್ಧವಾದ ಗಾಳಿ ಸಿಗ್ತದೆ ಆರೋಗ್ಯ ಚೆಂದ ಇರ್ತದೆ ಸೊಳ್ಳೆ ಸೊಳ್ಳೆ ಬರಲ್ಲ ಮತ್ತು ಏನೂ ಬಿ ಕೆಟ್ಟ ರೋಗ ಬರಲ್ಲ ಸೊಳ್ಳೆ ಬರಲ್ದೆನೇ ನಾವು ನೋಡ್ಕೊಬೇಕು ಗಿಡ ಬೆಳೆಸ್ಬೇಕು ಒಳ್ಳೆಯ ವಾತಾವರಣ ಇರಬೇಕು ಹ್ಞೂ ಈಗ ನಾವು ಅವು ಬರ್ಬಾರ್ದಂದ್ರೆ ಎಲ್ಲ ಸುತ್ತಮುತ್ತ ಸ್ವಚ್ಛ ಗಿಡ ಮರ ಅದು ಬೆಳೆಸ್ಬೇಕು ಎಲ್ಲ ಸ್ವಚ್ಛ ನೀಟಾಗಿ ಇಟ್ಕೋಬೇಕು ಅದರಿಂದ ಸೊಳ್ಳೆ ಅದು ತಡೆ ಡೆಂಗೂ ಜ್ವರ ಮತ್ತು ಮಲೇರ್ಯಾಗೆ ಮಲೇರಿಯಾ ಬರದೇ ನಾವು ಕಾಪಾಡ್ಬೇಕು